ಹಲೋ ಹಲೋ ಮ್ಯಾಮ್ ಟೈಲರಾ ಮಾತಾಡ್ತಿರೋದು ಅದು ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಡೇ ಐತೆ ಸೊ ಒಂದೇ ಥರ ಡ್ರೆಸ್ ಬೇಕು ಒಂದು ಮೂವತ್ತು ಪೀಸ್ ಬೇಕಿತ್ತು ಯಾವ ಥರ ಡಿಸೈನ್ ಅಂದರೆ ಒಂಥರ ಫ್ರಾಕ್ ಥರ ಚಿಕ್ಕ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಫ್ರಾಕ್ ಮಾಡಿ ಮತ್ತೆ ಬಾಯ್ಸ್ಗೆ ಒಂದು ಜೀನ್ಸ್ ಪ್ಯಾಂಟು ಮತ್ತು ಶರ್ಟ್ ಕಲರ್ ಒಂದೇ ಪಿಂಕು ಲೈಟ್ ಪಿಂಕು ಎಲ್ಲರಿಗೂ ಒಂದೇ ಕಲರ್ ಬೇಕಿತ್ತು ಒಂದು ಮೂವತ್ತು ಪೀಸ್ ಬೇಕಿತ್ತು ಒಂದು ಒಂದು ವೀಕ್ ಒಳಗೆ ಆಗುತ್ತಾ ಸೈಜ್ ಅಂದರೆ ಅದೇ ಎಮ್ಮು ಎಮ್ ಸೈಜ್ ಇನ್ನೇನು ಒಂದೇ ಸೈಜ್ ಬೇಕಾದ್ರೆ ಅಲ್ಲಿಗೆ ಬಂದು ಕೊಟ್ಟು ಓಗ್ತೀವಿ ಹೊಲಿಯಕಾಗುತ್ತಾ ಇನ್ನೊಂದು ವೀಕಲ್ಲಿ ಇಷ್ಟು ಎಷ್ಟು ಟೈಮ್ ಬೇಕು ಫಿಫ್ಟಿನ್ ಡೇಸ್ ಬೇಕಾ ಓ ಅಷ್ಟೊಂದು ಲೇಟ್ ಆಗುತ್ತಾ ಹೊಲಿಯಕ್ ಆಗಲ್ವಾ ಇವಾಗ ಸ್ಟಿಚ್ ಮಾಡೋದ್ ಅಷ್ಟು ಬೇಗ ಆಗಲ್ವಾ ಹ್ಞೂ ಅಮೌಂಟ್ ಎಷ್ಟು ಆಗುತ್ತೆ ಅಮೌಂಟ್ ಎಷ್ಟಾಗುತ್ತೆ ಹ್ಞೂ

ಇಪ್ಪತ್ತು ಸಾವಿರ ಅಷ್ಟೊಂದು ಆಗುತ್ತಾ

ಹ್ಞೂ ಹ್ಞೂ ಆಫ ಮಾಮೂಲಿ ಇರುತ್ತಲ್ಲ ಆ ಥರ ಹ್ಞೂ ಹ್ಞೂ ಹ್ಞೂ ಸರಿ ಆಯಿತು ಯಾವಾಗ ಸರಿ ಸರಿ ಮೇಡಮ್ ಆಯಿತು